ಸಾಂಸ್ಕೃತಿಕ ನೃತ್ಯಗಳು ಇದೊಂದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಒಂದು ಮುಖ್ಯವಾದ ಅಂಶ ಆಗಿದೆ ಹೆಂಗೆ ಅಂದರೆ ಇದು ಪ್ರಾಚೀನಕಾಲದಿಂದನೂ ಇದನ್ನ ಜನಪದ ರೀತಿಯಲ್ಲಿ ಜನಪದ ಸಂಗೀತಗಳಲ್ಲಿ ಶಾಸ್ತ್ರೀಯ ಸಂಗೀತಗಳಲ್ಲಿ ಹೀಗೆ ಹಲವಾರು ಹುಟ್ಟಿನಿಂದಲೂ ಇವನ್ನ ತಮ್ಮ ಸಂಪ್ರದಾಯಗಳಲ್ಲಿ ತಮ್ಮ ಗ್ರಾಮಗಳಲ್ಲಿ ಇದನ್ನ ಒಂದು ಹಬ್ಬದ ದಿನಗಳಲ್ಲಿ ಆಳವಡಿಸಿ ಅಳವಡಿಸ್ಕೊಂಡು ಇದನ್ನು ಆಚರಣೆ ಮಾಡಿಕೊಂಡು ಬೆಳ್ಕೊಂಡು ಬಂದಿದೆ ಸಂಸ್ಕೃತಿಗಳಲ್ಲಿ ನೃ ನೃತ್ಯ ಮಾಡೋದು ಮತ್ತೆ ದೈಹಿಕವಾಗಿ ವ್ಯಾಯಾಮಗಳ ರೀತಿಯಲ್ಲಿ ಭರತನಾಟ್ಯಗಳಲ್ಲಿ ಹೀಗೆ ಹಲವಾರು ರೀತಿಯಲ್ಲಿ ಇವನ್ನ ಪ್ರದರ್ಶನ ಮಾಡಿದರೆ ಆ ಗ್ರಾಮ ಸಮುದಾಯಗಳಲ್ಲಿ ಇದೊಂದು ವಿಶೇಷ ಇದಕ್ಕೊಂದು ವಿಶೇಷ ಸ್ಥಾನ ಇದೆ ಹೇಗೆ ಅಂದರೆ ಇದು ಅವರು ತಮ್ಮದೇ ಆದಂಥ ಶೈಲಿಗಳಲ್ಲಿ ಇದನ್ನು ಆಚರ್ ತಮ್ಮಲ್ಲಿ ತಾವು ತೋಡಿಸ್ಕೊಂಡು ಆಚರಣೆ ಮಾಡ್ತಾರೆ ಅದರಿಂದ ಇದೊಂದು ಇದಕ್ಕೇ ಆದಂಥ ಶಾಲೆಗಳನ್ನೂ ಕೂಡ ಅಲ್ಲಿ ತೆರೆದಿದಾರೆ ಅದರಿಂದ ಹಲವಾರು ರೀತಿಯ ಮಕ್ಕಳಿಗೆ ಕಲ್ಸೋದ್ರಿಂದ ಅವರು ತುಂಬ ಏನು ಮುಂದುವರೆದುಕೊಂಡು ಬಂದು ಬಂದಿರೋದ್ರಿಂದ ಇದೊಂದು ಸ್ಪೆಸಿಪಿಕ್ ಒಂದು ವಿಚಾರ ಒಂದು ಸಂಸ್ಕೃತಿಯ ಒಂದು ಶೈಲಿ ಅಂತನೇ ಹೇಳ್ಬೋದು ಇದೊಂದು ಪಾಠವಾಗಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಇದೊಂದು ಬೆಳ್ಕೊಂಡು ಬಂದಿದೆ